ಈಗ ನಮ್ಮ ಪ್ರದೇಶದಲ್ಲಿ ಹಲವಾರು ಪ್ರವಾಸಿ ತಾಣಗಳ್ ಇದ್ದರೂ ಕೂಡ ಅದು ನೇರವಾಗಿ ಇನ್ನೂ ಕೂಡ ಸರ್ಕಾರದ ಅಧೀನದಲ್ಲೇ ಇವೆ ಕರ್ನಾಟಕ ಪ್ರವಾಸ್ಯೋದ್ಯಮ ಇಲಾಖೆ ಅದಕ್ಕೆ ನೇರವಾಗಿ ಪಾಲ್ಗೊಂಡಿವೆ ಕೆಲ ಪಯಣಿಗರಿಗೆ ಒಂದು ಮೂಲಭೂತ ಸೌಕರ್ಯ್ಯಗಳಿರ್ಬೋದು ಅಥವಾ ಆಚ್ಚುಲ್ ಕರಕ್ಟಾಗಿ ಹೇಳಬೇಕಂದ್ರೆ ಅಲ್ಪ ಸೌಲಭ್ಯಗಳನ್ನು ಕಲ್ಪಿಸ್ತಿರೋದು ಇಂದಿಗೂ ಕೂಡ ಕರ್ನಾಟಕ ಪ್ರವಾಸ್ಯೋದ್ಯಮ ಇಲಾಖೆಯೇ ನಂದಿಬೆಟ್ಟ ನಂದಿ ಕ್ಷೇತ್ರ ಈ ಶ್ರೀನಿವಾಸ ಸಾಗರ ಹೀಗೆ ಜಿಲ್ಲೆಯಲ್ಲಿ ಹಲವಾರು ಅನನ್ಯವಾದ ಜಾಗಗಳು ಇದ್ದಾವೆ ಇದೀಗ ಹೊಸದಾಗಿ ಈಶಾ ಅವರ ಒಂದು ಹಸ್ತಕ್ಷೇಪದಿಂದ ಇಲ್ಲೊಂದು ಅವರ ಒಂದು ಪ್ರವಾಸಿ ಧಾಮ ಒಂದು ಶುರುವಾಗಿದ್ದು ಪ್ರವಾಸಿಗಳ ದಂಡೇ ಇಲ್ಲಿಗೆ ವಾರಾಂತ್ಯಗಳಲ್ಲಿ ಆಗಮಿಸ್ತಿದ್ದಾವೆ ಇಲ್ಲಿ ಪ್ರೈವೇಟಾಗಿ ಕೆಲವರು ಚಾರಣಗಳಿಗೆ ಆಯೋಜಕರಿದ್ದಾರೆ ಅವ್ರು ಯಾರೂ ನೋಂದಾಯಿಸಿಕೊಂಡ ಆಯೋಜಕರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದು ನಿಜ ಕೂಡ ಹೀಗಿರುವಾಗ ನನ್ನ ಇಲ್ಲಿ ನಾವು ಕ್ರ ಪ್ರವಾಸೋದ್ಯಮ ಇಲಾಖೆಯೇ ಇದನ್ನು ಅವರ ಸುಪರ್ದಿಗೆ ತೊಗೊಂಡು ಇಲ್ಲಿನ ಪ್ರವಾಸಿಗರ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಿ ಅವ್ರಿಗ್ ಬೇಕಾದ ಸೌಲಭ್ಯಗಳೆಲ್ಲ ಕೊಟ್ಟು ಅವ್ರಿಗ್ ಚಾರಣ ಬೇಕಾದರೆ ಚಾರಣ ಮಾಡುವುದು ಅವ್ರಿಗೆ ಊಟ ಉಪಚಾರಗಳ ವಸತಿ ವಸತಿಗಳು ಇವೆಲ್ಲವನ್ನೂ ಕಲ್ಪಿಸಿಕೊಟ್ಟು ಪ್ರವಾಸೋದ್ಯಮವನ್ನು ಬೆಳೆಸಿ ಮತ್ತು ಊರಿನಲ್ಲೇ ಇಲ್ಲಿನ ಪ್ರದೇಶದ ಪ್ರದೇಶದ ಜನರಿಗೆ ಒಂದು ಉದ್ಯೋಗ ಕಲ್ಪಿಸಿಕೊಡುವ ಒಂದು ಮಹತ್ತರವಾದ ಒಂದು ಕಾರ್ಯ ಅವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ